ನಮ್ಮ ತಲೆಮಾರುಗಳಿಂದ ಮಾಡ್ಕೊಂಡ್ಬಂದಿರೋ ತಲಾ ತಲಾ ಮಾರುಗಳಿಂದ ಮಾಡ್ಕೊಂಡಿರೋ ಅಡುಗೆ ಎಂದರೆ ಎಳ್ಳವರೆ ಎಳ್ಳವರೆ ಅಂದರೆ ಅದೂ ನಮ್ಮ ವಂಶ ಪರಂಪರೆಯಾಗಿ ಮಾಡ್ಕೊಂಡ್ಬಂದಿರೋದು ಅದು ನಮ್ಮತ್ತೆ ನಮ್ಮತ್ತೆ ಅವ್ರ ಅತ್ತೆಯಿಂದ ಕಲ್ತಿರೋದಂತೆ ಅವರು ಅವ್ರ ಅತ್ತೆ ಅವರಜ್ಜಿಯಿಂದ ಕಲ್ತಿರೋದಂತೆ ಈಗ ಹಾ ಅಡುಗೆನೂ ಸಹಿತ ನಾವು ವಂಶ ಪರಂಪರೆಯಾಗಿ ನಾನು ಮಾಡ್ಕೊಂಡ್ಬಂದಿದ್ದೀನಿ ಇದು ನನ್ನ ಇದಕ್ಕೆ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಮಗ್ಳಿಗೂ ನಾನು ಈ ಅಡುಗೆ ಒಂದು ರಿಸಿಪ್ ಒಂದು ಸೂತ್ರನ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಅದೂ ಹೆಂಗೆ ಮಾಡೋದು ಅಂತ ಅಂದ್ರೆ ಮೊದಲು ಅವರೆಕಾಯಿ ಅವರೆಕಾಯಿ ತಗೊಂಡು ನೀರಲ್ಲಿ ನೆನ್ಸ್ಕೊಳ್ಬೇಕು

ಚಿತ್ತಿಸ್ಕೊಬೇಕು ಚಿತ್ತಿಸ್ಕೊಬೇಕು ಅಂತ ಅಂದ್ರೆ ಮೇಲ್ಗಡೆ ಇರೊ ಸಿಪ್ಪೆ ಎಸಿಬೇಕು ಒಳಗಡೆ ಕಾಳು ಮತ್ತೆ ಸಿಪ್ಪೆನ ಬೇರ್ಪಡಿಸ್ಬೇಕು ಬೇರ್ಪಡಿಸಿದ್ದಾದ ನಂತರ ಬಿಸಿನೀರಲ್ಲಿ ಒಂದು ಎರಡು ಮೂರು ಸರಿ ತೊಳ್ಕೊಳ್ಬೇಕು ಯಾಕಪ್ಪ ಅಂದರೆ ಅದು ಹಸಿ ಕಾಳಲ್ವ ಅದು ವಾಸನೆ ಇರೋ ಕಾರಣಕ್ಕೆ ಒಂದು ಉಗುರು ಬೆಚ್ಚನೆ ನೀರಿನಲ್ಲಿ ಎರಡು ಮೂರು ಸಲ ತೊಳೆಯಬೇಕಾಗುತ್ತೆ ಅದು ತೊಳೆದಿದ್ಮೇಲೆ ಸ್ವಲ್ಪ ಉರ್ಕೊಳ್ಬೇಕು

ಸಮ ಪ್ರಮಾಣದಲ್ಲಿ ಹುರ್ಕೊಳ್ಬೇಕು ಸಮ ಪ್ರಮಾಣದ ಮೇಲೆ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಹೆಂಗೆ ಬೇಯಿಸ್ಬೇಕು ಅಂದರೆ ನಾವೊಂದು ಕಾಳನ್ನು ಕೈಯ್ಯಲ್ಲಿ ತೊಗೊಂಡು ಬೆಂದಿದೆಯೋ ಇಲ್ವೋ ಅಂತ ನಾವೊಂದು ಅನ್ನದ ಅಗ್ಳನ್ನು ತೊಗೊಂಡು ನಾವು ಹೆಂಗೆ ಚೆಕ್ ಮಾಡ್ತೀವಿ ಬೆಂದಿದೆಯೋ ಇಲ್ವೋ ಅಂತ ಆ ರೀತಿ ಒಂದು ಕಾಳನ್ನು ತೊಗೊಂಡು ಅದನ್ನ ಅಮಕ್ಬೇಕು ಅಮಕ್ದಾಗ ಅದು ಏನಪ್ಪ ಅಂದರೆ ಸ್ವಲ್ಪ ಮೆತ್ತಗಾಗಿರಬೇಕು ಅಂದರೆ ಪುಡಿ ಪುಡಿಯಾಗಿರಬೇಕು ಆ ಪುಡಿ ಪುಡಿ ಆದ್ಮೇಲೆ ಅದನ್ನ ಒಂದೂ ಸೈ ಒಂದು ಪಕ್ಕದಲ್ಲೇ ಮಡಿಕ್ಕೊಂಡು ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ನಾವು ಕಾಯಿ ಬೆಲ್ಲ ಕಾಯಿ ಬೆಲ್ಲನ ಒಂದು ಪಾಕ ಬರೋವರೆಗು ಉರ್ಕೊಳ್ಬೇಕು ಪಾಕ ಬರೋವರೆಗೂ ಹುರ್ಕೊಂಡ್ಮೇಲೆ ಈ ಅವರೆಕಾಳ ಅವರೆ ಕಾಳನ್ನ ಬೇಯ್ಸ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಒಳಗಡೆ ಹಾಕಿ ಎರಡೂನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಶ್ರಣ ಮಾಡಿ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಆಮೇಲೆ ಎಳ್ಳು ಸ್ವಲ್ಪ ಏಲಕ್ಕಿ ಇಷ್ಟನೂ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಮಿಶ್ರಣ ಅಂದರೆ ಕಾಯಿ ಬೆಲ್ಲ ಅವರೇಕಾಳು ಈ ಮೂರೂ ಚೆನ್ನಾಗಿ ಹೊಂದಿರ್ಬೇಕು ಒಂದನ್ನೊಂದು ಬಿಟ್ಟು ಬೇರ್ಪಡೆ ಬೇರ್ಪಡಿಸ್ಬಾರ್ದು ಒಂದಕ್ಕೊಂದೂ ಅಂಟ್ಕೊಂಡಂತಿರಬೇಕು ಒಂದು ನಾವು ಕಾಯಿ ಮಿಠಾಯಿ ಮಾಡೋದೇ ಆಗಲಿ ಒಂದು ಕಡಲೇ ಮಿಠಾಯಿ ಮಾಡೋದಾಗಲಿ ಅದು ಯಾವ ರೀತಿ ಅಂಟಿರುತ್ತೋ ಆ ಥರ ಇದು ಅಂಟ್ಕೊಂಡಿರ್ಬೇಕು ಹಾಗಾಗಿ ಒಂದು ಎಳ್ಳವರೆನ ಈ ರೀತಿ ಮಾಡಿಕೊಂಡು ಅದನ್ನು ನಮ್ಮನೆಯಲ್ಲಿ ಇರೋರೆಲ್ಲ ಪ್ರತಿಯೊಬ್ರು ಸುತ ಒಂದು ಇಷ್ಟ ಪಟ್ಟು ತಿಂತಾರೆ ಇಷ್ಟ ಪಟ್ಟು ಹನ್ನೊಂದ್ಕಿಂತ ಸ್ವಇಚ್ಛೆಯಿಂದ ತಿಂತಾರೆ ನಮ್ಮ ಕುಟುಂಬದಲ್ಲಿ ಇರೋವ್ರು ನಾವೊಂದು ಹತ್ತು ಹದಿಮೂರು ಜನ ಇದ್ದೀವಿ ಹದ್ಮೂರು ಜನರೂ ಸುತ ಎಳ್ಳವರೆ ಅಂದರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ಸಂತೋಷದಿಂದ ತಿಂತಾರೆ ಅದು ತಿಂದಿದ್ದ ಅವರು ತಿಂದಿದ್ದ ತಕ್ಷಣ ಒಂಥರ ಅವರೊಂದು ಏನು ಸಮಾಧಾನದ ಮಾತು ಹೇಳ್ತಾರಲ್ಲ ಹಾಗಾಗಿ ಇದು ನಮ್ಮ ವಂಶ ವಂಶ ಪರಂಪರೆಯಾಗಿ ಬಂದಿರುವ ಅಡುಗೆ ಅಂತ ಹೇಳ್ಬೊದು ಇದು ನಮ್ಮ ವಂಶಕ್ಕೇನೆ ಒಂಥರ ವರ್ವಾಗಿ ಬಂದಿರೋ ಅಡುಗೆ